ಹಾಂ ಹೇಳಿ

ಎರಡು ತಿಂಗಳಾಯ್ತು ಕಾಲೇಜ್ ಸ್ಟಾರ್ಟಾಗಿ ಈಗ ಫೋನ್ ಮಾಡೋದಾ

ಹಾಂ ಹಾಂ ಈಗ ಎರಡು ತಿಂಗಳಾಗಿದ್ಯಲ್ಲ

ಸರಿ ಪರ್ಸೆಂಟೇಜ್ ಎಷ್ಟು ತೊಗೊಂಡಿದ್ದಾರೆ ನೈ ನೈಂಟಿ ಫೋರ್ ಇದೆಯಾ ಸರಿ ಸರಿ ಸರಿ ಯಾವ ಕಾಲೇಜಲ್ಲಿ ಓದಿದೆ ಯಾವ ಸ್ಕೂ ಶಾಲೆಯಲ್ಲಿ ಓದ್ತಾ ಇದ್ದಿದ್ದು ಗೌರ್ಮೆಂಟ್ ಸರಿ ಸರಿ ಕಾಮರ್ಸ್ ತೊಗೊಂತಾರಂತಾ

ಫೀಸು ಎಲ್ಲ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಗಂಟ ಆಗ್ಬೋದು ಹಾಕಬೇಕಲ್ಲ ಈಗ ನಿಮ್ಮದು ಬೇರೆ ಲೇಟ್ ಅಡ್ಮಿಷನ್ ಬೇರೆ ಸೀಟು ಎಲ್ಲ ಸ್ವಲ್ಪ ಚೆಕ್ ಮಾಡಿ ಅಡ್ಜಸ್ಟ್ ಮಾಡಿಕೊಡ್ತಿನಿ ಅಡ್ಜೆಸ್ಟ್ ಮಾಡಿಕೊಡ್ತಿನಿ ಆಸ್ಟ್ಲು ಎಲ್ಲ ಇದೆ ಹಾಸ್ಟ್ಲು ಎಲ್ಲ ಇದೆ ಸರಿ ಬನ್ನಿ ಮಾಡಿ ಕೊಡುವ ಓಕೆ ಓಕೆ ಓಕೆ ಸಂತೋಷ